ಮೊದಲಿಗೆ ಕೂದಲಿಗೆ ನಮ್ಮ ಹಳ್ಳಿಗಳಲ್ಲಿ ಎಣ್ಣೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆನಾ ಮಿಕ್ಸ್ ಮಾಡಿ ಹಚ್ಚಿ ಎರಡು ಅವರು ಮೂರು ಅವರ್ ಬಿಟ್ಟು ಸ್ನಾನ ಮಾಡ್ತಿವಿ ಆಮೇಲೆ ಅದಕ್ಕೆ ಮತ್ತು ಎಣ್ಣೆ ಹಚ್ಚಿ ಚೆನ್ನಾಗ್ ಒಣಗಿಸಿ ಎಣ್ಣೆ ಹಚ್ಚಿ ಇದ್ನ ಸೀಗೆಕಾಯಿಂದ ಎಣ್ಣೆ ಹಚ್ಚಿದ್ದು ಆದ್ಮೇಲೆ ಸೀಗೆಕಾಯಿಂದ ತೊಳಿತೀವಿ ಶಾಂಪು ಆ ಥರದ್ದೆಲ್ಲ ಹಳ್ಳಿಗ್ಳಲ್ಲಿ ಯೂಸ್ ಮಾಡಲ್ಲ ಅಂಟ್ವಾಳದ ಕಾಯಿ ಅಂತ ಸಿಗುತ್ತೆ ಅದನ್ನು ಕೂಡ ಸೀಗೆಕಾಯಿ ಜೊತೆಗೆ ಬೆರಸ್ಕೊಂಡು ಯೂಸ್ ಮಾಡ್ತಿವಿ ಆಮೇಲೆ ಸೀಗೆಕಾಯಿ ಜೊತೆಗೆ ಚಿಗರೇ ಪುಡಿ ಅಂತ ಸಿಗುತ್ತೆ ಅದುನ್ನು ಕೂಡ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ತಿವಿ ಸ್ನಾನ ಆದಮೇಲೆ ಚೆನ್ನಾಗ್ ಒಣಗಿಸ್ಬಿಟ್ಟು ಮತ್ತು ನಾವು ಎಣ್ಣೆ ಹ ಮಾರನೆ ದಿನ ಎಣ್ಣೆ ಹಚ್ಕೊಂತಿವಿ ಅದೇ ರೀತಿ ನಾವು ಒಂದು ತಿಂಗ್ಳುಗ್ ಒಂದ್ಸಲ ಮೆಂತ್ಯ ಮೆಂತ್ಯ ಮೆಂತ್ಯನ ನೆನೆಸಿ ರುಬ್ಬಿ ಅದನ್ನು ತಲೆಗೆ ಹಚ್ಚಿಕೊಂಡು ಎರಡು ಅವರ್ ಮೂರು ಅವರ್ರು ಬಿಟ್ಟು ಸ್ನಾನ ಮಾಡ್ತಿವಿ ಆದ ಅದದಾದ ನಂತರ ಹದಿನೈದು ದಿವ್ಸಕ್ಕೆ ಒಂದ್ಸಲ ಆದರು ಲೋಳೆ ರಸ ಅಂಥದನ್ನೆಲ್ಲ ಹಚ್ಕೊಂಡು ತಲೆಗೆ ಹಚ್ಚಿ ಸ್ನಾನ ಮಾಡ್ತಿವಿ ಅದ್ರ ಜೊತೆಗೆ ದಾಸ್ವಾಳದ ಹೂವು ಕರ್ಬೇವಿನ್ ಸೊಪ್ಪು ಇಂಥದ್ದನ್ನೆಲ್ಲನು ರುಬ್ಬಿ ಹಚ್ ಅದನ್ನು ತಲೆಗೆ ಹಚ್ಕೊಂಡು ಕೂಡ ಎರಡು ಗಂಟೆ ಟೈಮು ಮೂರು ಗಂಟೆ ಟೈಮು ಆ ಥರ ಬಿಟ್ಟು ಸ್ನಾನ ಮಾಡ್ತಿವಿ ಅದ್ರ ಜೊತೆಗೆ ನಾವು ಎಣ್ಣೆ ಜೊ ಎಣ್ಣೆ ಕಾಯ್ಸೋದಕ್ಕೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಇದು ಎಳ್ಳೆಣ್ಣೆ ಅದ ಅದನ್ನೆಲ್ಲ ಜೊತೆಗೆ ಇಟ್ಟುಕೊಂಡು ಈಗ ಹೊಸ್ದಾಗಿ ಬಾದಾಮಿ ಎಣ್ಣೆ ಅವುನ್ನೆಲ್ಲನು ಜೊತೆಗೆ ಕಾಯಿಸಿ ಅದರೊಳಕ್ಕೆ ಕರಿಬೇವಿನೆಲೆ ಮತ್ತು ಮೆಂತ್ಯೆ ಮೆಂತ್ಯೆ ಕಾಳುಗಳನ್ನ ಎಲ್ಲನ್ನು ಹಾಕಿ ಅದ್ರ ಜೊತೆಗೆ ಒಂದೆರಡು ಲವಂಗ ಕೂಡ ಹಾಕ್ತಿವಿ ಹಾಕ್ಬಿಟ್ಟು ಚೆನ್ನಾಗ್ ಕುದಿಸಿ ಅದನ್ನ ಹಾಗೇ ಶೋಧ್ಸಿ ಇಟ್ಟುಕೊಂಡು ಸ್ನಾನ ಮಾಡ್ತ ಅದನ್ನು ತಲೆಗೆ ಹಚ್ಕೊಂತಿವಿ ತಲೆಗೆ ಹಚ್ಕೊಂಡು ಒಂದು ಎರಡು ಮೂರು ಗಂಟೆ ಟೈಮ್ ಬಿಟ್ಬಿಟ್ಟು ಸ್ನಾನ ಮಾಡ್ತಿವಿ ಹೀಗೆ ಇದು ಕೂದಲಿನ ಕಾಳಜಿನ ಈ ಥರ ಮಾಡ್ತಿವಿ ನಾವು ಆಗ ಆಗ ನಮಗೆ ಕೂದ್ಲು ಉದುರೋದು ಕಡಿಮೆ ಆಗುತ್ತೆ ಬಹಳ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇನ್ನು ನಾವು ಹಳ್ಳಿಯಲ್ಲಿ ಚರ್ಮಕ್ಕೆ ಏನುಮಾಡ್ತಿವಿ ಅಂದರೆ ಮುಖಕ್ಕೂ ಮುಖ ಮತ್ತು ಕೈ ಕಾಲುಗಳಿಗೆ ಅರಿಶ್ನಾನ ಅರ್ಶಿಣದ ಪುಡಿನ ಹಚ್ಕೊಂಡು ಸ್ನಾನ ಮಾಡ್ತಿವಿ ಸ್ನಾನ ಮಾಡೋವಾಗ ಅದಕ್ಕೆ ಮುಂಚೆ ಬೇಕು ಅಂತಂದಾಗ ನಾವು ಮುಖಕ್ಕೆ ಹಾಲಿನ ಜೊತೆಗೆ ಅರ್ಶಿಣದ್ ಪುಡಿ ಕಡಲೆ ಹಿಟ್ಟು ಅದನ್ನೆಲ್ಲ ಬೆರೆಸಿ ನಿಂಬೆಹಣ್ಣು ಜೇನುತುಪ್ಪ ಇದನ್ನೆಲ್ಲ ಬೆರೆಸ್ಕೊಂಡು ಹಚ್ಚಿ ಅದು ಒಣಗಿದ ನಂತರ ಮುಖನ ತೊಳ್ಕೊಂಡು ತೊಳ್ಕೊತ್ತಿವಿ ಅದೇ ರೀತಿ ಮೈಗೆ ಕೈಗೆಲ್ಲನು ಸೀಗೆಪುಡಿ ಮತ್ತು ಕಡಲೆ ಹಿಟ್ಟನ್ನು ಹಚ್ಚಿ ಹಳ್ಳಿಗಳಲ್ಲಿ ಸ್ನಾನ ಮಾಡ್ತಿವಿ ಇದು ಚರ್ಮದ ತೊಂದ್ರೆಗಳೇನಾದ್ರು ಬಂದಾಗ ನಾವು ಲೋಳೆರಸನಾ ಹಚ್ಕೊಂಡು ಒಣಗಿಸ್ಬುಟ್ಟು ಆಮೇಲೆ ಸ್ನಾನ ಮಾಡ್ತಿವಿ ಅದೇ ರೀತಿ ಬೇರೆಬೇರೆ ಈ ರೀತಿಯ ಇದನ್ನು ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಸ್ಕ್ರಬ್ ಥರ ಯೂಸ್ ಮಾಡ್ಕೊತ್ತಿವಿ ಅಕ್ಕಿ ಹಿಟ್ಟನ್ನು ಮುಖಕ್ ಉಜ್ಜಿ ಸ್ನಾನ ಮಾಡ್ತಿವಿ ಮೈ ಕೈಯಿ ಕಾಲುಗಳಿಗೆಲ್ಲ ಅಕ್ಕಿ ಹಿಟ್ಟನ್ನೂ ಉಪಯೋಗಸ್ತಿವಿ ಅದೇ ರೀತಿ